ತೀರಾ ಇತ್ತೀಚಿಗಷ್ಟೇ ನಾನು ಒಂದು ಲ್ಯಾಪ್ಟಾಪ್ ತೊಗೊಂಡೆ ತುಂಬ ಒಳ್ಳೆಯ ಕಂಪ್ನಿದು ಹಾಗೇ ದುಡ್ಡು ಕೂಡ ಜಾಸ್ತಿಯೇ ಆಯಿತು ಅದಕ್ಕೆ ಎರಡು ವರ್ಷ ವಾರಂಟಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಲ್ಯಾಪ್ಟಾ ಈ ಲ್ಯಾಪ್ಟಾಪಿನ ವಿಶೇಷತೆ ಏನು ಅಂದರೆ ಕೀಬೋರ್ಡಿನಲ್ಲಿ ಲೈಟ್ಸ್ ಎಲ್ಲ ಬರುತ್ತೆ ಹಾಗೆಯೇ ಸ್ಕ್ರೀನ್ನಿಂದ ಕಣ್ಣಿಗೆ ಹಾನಿ ಆಗದೇ ಇರಲಿ ಅಂತ ವಿಶೇಷವಾದ ಗ್ಲಾಸ್ ಕೂಡ ಹಾಕಿದ್ದಾರೆ ಉಪಯೋಗ ಮಾಡುವಾಗಲೂ ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ಅಂತ ಅನ್ಸುತ್ತೆ ನನಗಂತೂ ಖುಷಿ ಆಯಿತು ಎಲ್ಲಿ ಬೇಕಾದರೂ ಈಸಿಯಾಗಿ ತೊಗೊಂಡು ಹೋಗ್ಬೋದು ಬರ್ಬೋದು ನಾವು ಪ್ರಯಾಣ ಮಾಡುವಾಗ್ಲು ಬೇಕಾದರೂ ನಮ್ಮ ಆಫೀಸ್ ಕೆಲಸ ಮಾಡ್ಬೋದು ಮತ್ತು ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಬೋದು ಏನಾದರೂ ಕೆಲಸ ಮಾಡ್ತಾನೆ ಇರ್ಬೋದು ಇದ್ರ ಬಗ್ಗೆ ಬೇಜಾರು ಆಗೋ ವಿಷಯ ಏನು ಅಂದರೆ ಲ್ಯಾಪ್ಟಾಪ್ ಆದರೆ ನಾವೊಬ್ಬರೇ ಉಪಯೋಗಿಸ್ಬೋದು ಯಾಕಂದರೆ ಆಫೀಸಿಗೆಲ್ಲ ತೊಗೊಂಡು ಹೋಗಿಬಿಟ್ರೆ ಮನೆಯಲ್ಲಿ ಇದ್ದವರಿಗೆ ಅವಶ್ಯಕತೆ ಇದ್ದರೂ ಕೂಡ ಅವರಿಗೆ ಮಾಡೋಕ್ಕಾಗಲ್ಲ ಉಪ್ಯೋಗ ಮಾಡೋಕ್ಕಾಗಲ್ಲ ಅವ್ರು ಮತ್ತು ಬೇರೆ ಹೊರಗಡೆ ಅಂಗಡಿಗೆ ಹೋಗಬೇಕಾಗುತ್ತೆ ಶಾಪಿಗೆ ಅಥವಾ ಮೊಬೈಲಲ್ಲೇ ಮಾಡಬೇಕಾಗುತ್ತೆ ಅಲ್ಲದೇ ಇದಕ್ಕೆ ದುಡ್ಡು ಜಾಸ್ತಿ ಕೊಟ್ಟೆ ಅಂತ ಅನಿಸ್ತಾ ಇದೆ ನನಗೆ ಇದಕ್ಕೆ ಕಡಿಮೆ ರೇಟಲ್ಲಿ ಮನೆಗೆ ಒಂದು ಪಿ ಸಿನೇ ತೊಗೊಬೋದಿತ್ತು ಆಗ ಎಲ್ಲರಿಗೂ ಉಪಯೋಗಕ್ಕೆ ಬರ್ತಿತ್ತು ಅಂತ ಅನಿಸ್ತಾ ಇದೆ ಯಾವಾಗಲೂ ಅದನ್ನು ತೊಗೊಂಡು ಓಡಾಡೋದೂ ಕಷ್ಟಾನೇ ಯಾಕಂದರೆ ಲ್ಯಾಪ್ಟಾಪ್ ಅಂದರೆ ಇವಾಗೆಲ್ಲ ಸುಮಾರು ದುಡ್ಡು ಕೊಟ್ಟಿರ್ತೀವಿ ಕಳ್ಳರು ಅದನ್ನೇ ಕಾಯ್ತಾ ಇರ್ತಾರೆ ಎಲ್ಲಿ ಸ್ವಲ್ಪ ಪಕ್ಕಕ್ಕಿಟ್ಟು ಆ ಕಡೆ ತಿರ್ಗಿಕೊಂಡ್ರು ಕೂಡ ಯಾರು ತೊಗೊಂಡು ಹೋಗಿಬಿಟ್ರೋ ಅಂತ ಭಯ ಆಗುತ್ತೆ ಯಾವಾಗಲೂ ಕಳ್ಳರ ಬಗ್ಗೆ ಒಂದು ಎಚ್ಚರಿಕೇನೇ ಇಟ್ಕೊಂಡು ಇರಬೇಕಾಗಿರುತ್ತೆ